ಮಕ್ಕಳಿಗೆ ಕನ್ನಡ ಭಾಷೆ ಕಲಿಸಬೇಕು ಕಲಿಸುತ್ತದೆ ಏಕೆ ಅಂದರೆ ಮಕ್ಕಳಿಗೆ ಕನ್ನಡ ಮಾತು ನಾವು ಕರ್ನಾಟಕದವ್ರು ಆಗಿರೋದರಿಂದ ಮಾತೃ ಭಾಷೆ ಕನ್ನಡ ಕಲಿಬೇಕು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕನ್ನಡದಲ್ಲಿ ಕೊಡಿಸುವುದರಿಂದ ಮಕ್ಕಳಿಗೆ ಶಿಕ್ಷಣ ಈಸಿ ಆಗತ್ತೆ ಆಮೇಲೆ ಮಕ್ಕಳಿಗೆ ಕನ್ನಡ ಕಲಿಯೋದೊಂದು ವ್ಯಾಕರಣ ಆಗಿರ್ಬೋದು ಕೆಲೊವೊಂದು ಸೆಂಟೆನ್ಸು ಶಬ್ದಗಳು ಇದು ಮಾತಾಡ್ತಕ್ಕಂಥ ಭಾಷೆ ಪ್ರತಿ ಮನೆಯಲ್ಲಿ ಕನ್ನಡ ಮಾತೃ ರಾಜ್ಯ ಭಾಷೆ ಆಗಿರೋದರಿಂದ ನಾವು ಹೊಮ್ ಲ್ಯಾಂಗ್ವೇಜ್ ಹೌಸ್ ಲ್ಯಾಂಗ್ವೇಜ್ ಕನ್ನಡ ಆಗಿರೋದರಿಂದ ಕನ್ನಡ ಭಾಷೆಯನ್ನು ಕಲಿಸೋದರಿಂದ ಮಕ್ಕಳಿಗೆ ಈಸಿಯಾಗುತ್ತೆ ಕನ್ನಡ ಒಂದು ಸಂಸ್ಕೃತಿ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಕಲಿಯುವುದು ಅದರಿಂದ ಕನ್ನಡ ಏಕೆ ಅಥ್ವಾ ಏಕೆ ಬೇಡ ಕನ್ನಡವೇ ಮಕ್ಳಿಗೆ ಕಲಸೋದು ಬೇಡ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸಲ್ಲ ಏಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಸರ್ಕಾರಿಯ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಕಡ್ಡಾಯವಾಗಿದೆ ಹಾಗೂ ಉದ್ಯೋಗಗಳಲ್ಲಿ ಸರ್ಕಾರ ಉದ್ಯೋಗಗಳಲ್ಲಿ ಕನ್ನಡ ಶಿಕ್ಷಣ ಕಡ್ಡಾಯ ಹಾಗಾಗಿ ನಾವು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರುವುದರಿಂದ ನಾವು ಕರ್ನಾಟಕದವ್ರು ಆಗಿರುವುದರಿಂದ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸುವುದು ಸೂಕ್ತ ಅಂತ ನನಗೆ ಅನಸತ್ ಬೇಡ ಅಂತ ಯಾಕಂದರೆ ಈಗ ಆಂಗ್ಲ ಭಾಷೆ ಹೆಚ್ಚಾಗಿ ಮಕ್ಕಳ ಸ್ಕೂಲುಗಳು ಶಾಲೆಗಳು ಆಂಗ್ಲ ಭಾಷೆಯಲ್ಲಿ ತೆರದರುರಿಂದ ಎಲ್ಲರೂ ಆಂಗ್ಲ ಭಾಷೆಯನ್ನು ಕಲಿಬೇಕು ಆಂಗ್ಲ ಭಾಷೆ ಒಂದು ಇಂಟೆರ್ನ್ಯಾಷನಲ್ ಭಾಷೆ ಆಗ ಅದು ಕಲ್ತ್ರೆ ಎಲ್ಯಾದರು ಹೋಗ್ಬೌದು ಅಂತಕಂಥದ್ದನ್ನ ಈಗ ಮುಂಚುಳಲ್ಲಿ ಆದರು ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಆದ್ಯತೆ ಯಾಕಂದರೆ ಕನ್ನಡಕ್ಕೆ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಕನ್ನಡ ಕಡ್ಡಾಯವಾಗಿರೋದರಿಂದ ಮಕ್ಕಳಿಗೆ ಕನ್ನಡದಲ್ಲೇ ನಾವು ಶಿಕ್ಷಣವನ್ನ ಮಾಡ್ಬೊಕಂತ್ಹೇಳಿ ನನ್ನ ಅನಿಸಿಕೆ ಯಾಕಂದರೆ ಕನ್ನಡದಲ್ಲಿ ಶಿಕ್ಷಣ ಮಾಡ್ದವ್ರು ಎಂತೆಂಥವ್ರೆಲ್ಲ ಏನಾಗಿದ್ದಾರೆ ಕನ್ನಡದಲ್ಲಿ ಶಿಕ್ಷಣ ಮಾಡಿ ದೇವೇ ಗೌಡ್ರು ಪ್ರಧಾನಿಯಾಗಿಲ್ಲವಾ ಕನ್ನಡದಲ್ಲಿ ಶಿಕ್ಷಣ ಮಾಡಿ ಸಿದ್ಧರಾಮಯ್ಯ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿಲ್ಲವಾ ಕನ್ನಡದಲ್ಲಿ ಶಿಕ್ಷಣ ಮಾಡಿ ಎಂತೆಂಥ ಪ್ರೊಪೆಷರುಗಳಾಗಿಲ್ಲವಾ ಡಾಕ್ಟ್ರುಗಳಾಗಿಲ್ಲವಾ ಹಾಗಾಗಿ ಮಾತೃಭಾಷೆಗೆ ಫಸ್ಟು ಆದ್ಯತೆ ಕೊಡ್ಬೇಕಂತ್ಹೇಳಿ ನನ್ನ ಅನಿಸಿಕೆ ತನ್ನ ಮಕ್ಕಳಿಗೆ ತಮ್ಮ ಮಾತೃಭಾಷೆ ತಮ್ಮಾ ಹೌಸ್ ಭಾಷೆ ರಾಜ್ಯ ಭಾಷೆ ಫಸ್ಟ್ ಆದ್ಯತೆ ಕೊಡಬೇಕು ಕನ್ನಡ ಭಾಷೆ ಕರ್ನಾಟಕದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕನ್ನಡ ಭಾಷೆಗೆ ಮಕ್ಕಳಿಗೆ ಅದ್ಯತೆ ಕೊಡಬೊಕಂತ್ಹೇಳಿ ನನ್ನ ಆಶಯ ಯಾಕಪ್ಪಂದರೆ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸಬೇಕು ಅಂದರೆ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕಂದರೆ ಏನು ಮಾಡಬೇಕು ಮಕ್ಕಳಿಗೆ ಕನ್ನಡವನ್ನೇ ಕಲಿಸಬೇಕು ವಿನಃ ಬೇರೆ ಭಾಷೆಯನ್ನು ಕಲಿಸ್ಬಾರ್ದು ಅಂತ್ಹೇಳಿ ನನ್ನ ಅನಿಸಿಕೆ ಆದರು ಎಲ್ಲಾ ಕರ್ನಾಟಕದ ತಾಯಿ ತಂದೆಯರಿಗೆ ಕಳ ಕಳಿಯ ಮನವಿ ನನ್ನದೇನಂದರೆ ನಮ್ಮ ಮಕ್ಕಳಿಗು ಕನ್ನಡದಲ್ಲಿಯೇ ಶಿಕ್ಷಣ ಕೊಡಿಸ್ಬೇಕು ಕನ್ನಡದಲ್ಲಿಯೇ ಮಾತಾಡ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಬೇಕಂತ್ಹೇಳಿ ನಾನು ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬರಿಗೂ ಈ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗು ಇದಿಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೂ ಹೇಳಕ್ಕೆ ಇಷ್ಟ ಪಡ್ತೇನಿ ಕನ್ನಡವನ್ನು ಮಾತಾಡಬೇಕು ಕನ್ನಡ ಭಾಷೆಯಲ್ಲಿ ಬರಿಬೇಕು ಕನ್ನಡವನ್ನು ಅಚ್ಚುಕಟ್ಟಾಗಿ ಓದ್ಬೊಕಂತ್ಹೇಳಿ ನನ್ನ ಅನಿಸಿಕೆ ಕರ್ನಾಟಕ ಮಾತೆ ಜೈ